ಅಡ್ಗೆ ಮಾಡೋದೂ ಮೋಸ್ಟ್ಲಿ ಹೆಣ್ಣು ಮಕ್ಕಳಿಗೆ ಅವ್ರದ್ದು ಜೀವನದಲ್ಲಿ ಅದು ಮದುವೆ ಆಗಿರೋ ಹೆಣ್ಣು ಮಕ್ಕಳಿಗೆ ಅವ್ರ ಜೀವನದ ಒಂದು ಭಾಗ ಆಗಿಬಿಟ್ಟಿದೆ ಆಗ್ಬಿಟ್ಟಿರುತ್ತೆ ಯಾಕಂದರೆ ಅಡ್ಗೆ ಮಾಡಬೇಕು ಮನೇಲಿ ಮಕ್ಕಳು ನೋಡ್ಕೊಬೇಕು ಮತ್ತು ಟೈಮ್ ಟು ಟೈಮ್ ಕರೆಟ್ಟಾಗಿ ಅಡಿಗೆ ತಿಂಡಿ ಮಾಡ್ಕೊಡಬೇಕು ಮಕ್ಕಳಿಗೆ ಆ ಥರ ಎಲ್ಲ ಸಹ ಇರುತ್ತೆ ಅವರು ತುಂಬ ಸಮಯ ಹೆಂಗಸ್ರುಗಳ್ ಆಲ್ಮೋಸ್ಟು ಅಡಿಗೆ ಮನೆಯಲ್ಲೆ ಕಳೀತಾರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ಸ್ನ್ಯಾಕ್ಸು ಮತ್ತು ರಾತ್ರಿ ಊಟ ಅಂತ ಅದೆ ಅವರು ಅಡಿಗೆ ಮನೆಯಲ್ಲಿ ಏನಂದರೆ ಅವ್ರಿಗು ಅಡಿಗೆ ಮನೆಗು ತುಂಬ ಅಟ್ಯಾಚ್ಮೆಂಟ್ ಬೆಳ್ದುಬಿಟ್ಟಿರುತ್ತೆ ಈಗ ಯಾರಾದ್ರು ಏನಾದ್ರು ಗೆಸ್ಟ್ಗಳು ಬಂದರೆ ಅಡಿಗೆ ಮಾಡೋದು ಮನೆಯವ್ರಿಗೆ ಮಾಡಿಕೊಡೋದು ಬೇರೆಬೇರೆ ಡಿಸ್ ಮಾಡೋದು ಇನ್ನು ಹಬ್ಬ ಅದು ಇದು ಬಂದ್ಬಿಟ್ರಂತು ಫುಲ್ ಅಡಿಗೆ ಮನೆಯಲ್ಲೇ ಕೆಲಸ ಆಗ್ಬಿಡುತ್ತೆ ಜನ ಜಾಸ್ತಿ ಇರ್ತಾರೆ ಜಾಸ್ತಿ ಜಾಸ್ತಿ ಅಡಿಗೆ ಮಾಡಬೇಕು ಆ ಥರ ಎಲ್ಲ ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ಬಂದೆ ಬರುತ್ತೆ ಈಗ ನಾವು ಯಾವುದೇ ಒಂದು ಅಡಿಗೆ ಮಾಡ್ತಾಯಿದೀವಿ ಯಾವುದೇ ಒಂದು ರೆಸಿಪಿ ಖಾದ್ಯನ ನಾವು ತಯಾರಿಸ್ತಾಯಿದೀವಿ ಅಂದರೆ ಮೊದಲು ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಯಾವ್ತರ ಮಾಡ್ಬೌದು ಮಾಡಬೇಕು ಸ್ಟೆಪ್ಸ್ ಇರುತ್ತೆ ಅದಕ್ಕೆ ಯಾವ್ತರ ಅದಕೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕು ಅಂತೆಲ್ಲ ಅದ್ರದೇ ಆದ ಒಂದು ಸ್ಟೆಪ್ಸ್ ಇರುತ್ತೆ ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋದರೆ ಅಡಿಗೆ ತುಂಬ ಚೆನ್ನಾಗ್ ಬರುತ್ತೆ ನಾವೇನು ನಮಗೇನು ತಿಳಿದಲೇ ನಾವೇನೋ ಹೊಸ್ದಾಗಿ ಟ್ರೈ ಮಾಡ್ತೀವಿ ಅಂದರೆ ಒಂದ್ಸರಿ ಕೆಟ್ಟು ಹೋಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಆ ಥರ ಆಗುತ್ತೆ ನೆಕ್ಸ್ಟ್ ಟೈಮ್ ಅದು ಅದೇ ಥರ ಚೆನ್ನಾಗ್ ಬರುತ್ತೆ ಒಂದ್ಸರಿ ಹಾಳಾಯ್ತು ಅಂತ ನಾವು ಯಾವತ್ತು ಮಾಡೋದು ಬಿಡಬಾರ್ದು ಪದೇ ಪದೇ ಟ್ರೈ ಮಾಡ್ತಾನೆ ಇರಬೇಕು ಒಂದು ದಿನ ಅದು ಆ ಥರ ಆದರೆ ಮತ್ತು ಅದು ಹಂಗೆ ಮತ್ತು ಸರಿ ಹೋಗ್ತಾ ಹೋಗುತ್ತೆ ನಾನು ಯಾವುದೋ ಒಂದು ಅಡಿಗೆ ಮಾಡೋಕ್ಕೋಗಿ ಈ ಥರ ಆಗಿದೆ ಅಂದರೆ ನನಗೆ ಫಸ್ಟ್ ಮುದ್ದೆ ಮಾಡೋಕ್ ಬರ್ತಾಯಿರಲಿಲ್ಲ ಅದು ಯಾವ್ತರ ಮಾಡೋದು ಏನು ಅಂತ ಗೊತ್ತಾಗ್ತಿರಲಿಲ್ಲ ಫಸ್ಟು ನೀರು ಕುದಿಬೇಕು ಆಮೇಲೆ ಹಿಟ್ಟು ಹಾಕಬೇಕು ತಿರುಗಿಸ್ಬೇಕು ಆ ಥರ ಒಂದ್ಸರಿ ಏನು ಮಾಡ್ಬಿಟ್ಟಿದ್ದೆ ಅಡಿ ಮುದ್ದೆ ಕೆಡಿಸ್ಬಿಟ್ಟಿದ್ದೆ ನನಗ್ ಮಾಡೋಕ್ ಬರ್ದಲೆ ಎರಡ್ಮೂರು ಸರಿ ಮಾಡಾದಮೇಲೆ ಆ ಸರಿ ಈ ಒಂದು ಅಳತೆ ಮೆಜರ್ಮೆಂಟಲ್ಲಿ ಇಷ್ಟು ಹಾಕಿ ಇಷ್ಟು ಈ ಥರ ಕುದ್ಸಾದ್ಮೇಲೆ ಹಾಕ್ಬಿಟ್ಟು ತಿರುಗ್ಸಿ ಈ ಥರ ಮಾಡಬೇಕು ಅಂತ ನನಗು ಒಂದು ಐಡಿಯಾ ಬಂತು ಇವಾಗ ಮುದ್ದೇನ ನಾನು ಚೆನ್ನಾಗೆ ಮಾಡ್ತೀನಿ ಆ ಥರ ತುಂಬ ಅಡಿಗೆಗಳು ನನಗು ತುಂಬ ಕನ್ಫ್ಯೂಸ್ ಆಗಿದೆ ಮಾಡಿಲ್ಲ ಚೆನ್ನಾಗೆ ಎಲ್ಲ ಹಾಳಾಗಿದೆ ಆಮೇಲೆ ಅದು ಅದೇ ಥರ ಚೆನ್ನಾಗ್ ಬಂದಿದೆ ಈಗಲೂ ಮಾಡ್ತಾಯಿದೀನಿ ಟ್ರೈ ಮಾಡ್ತೀನಿ ದಿಗ್ ದಿನ ಕಲಿಯೋಕೆ ನಾವು ಪ್ರಯತ್ನ ಪಡ್ತೀವಿ ಬಂದಷ್ಟು ಅಡ್ಗೆ ಚೆನ್ನಾಗ್ ಮಾಡ್ತೀನಿ ಸಮಯ ತುಂಬ ಸಮಯ ಅಡಿಗೆಲೇ ಕಳೆಯೋದು ನಾವು ಮಕ್ಳು ಇರ್ತಾರೆ ಅದು ಇದು ಮಾಡ್ತಾನೆಯಿರ್ತೀವಿ ಹಾಗಾಗಿ ಅಡಿಗೆದು ನಾವೂ ಹೆಣ್ಣು ಮಕ್ಕಳು ಆಲ್ಮೋಸ್ಟ್ ಅಡಿಗೇಲೇ ಅವರು ಅರ್ಧ ಟೈಮ್ನದಿಂದಲೇ ಅಡಿಗೆಗೆ ಕೊಡ್ತಾರೆ ಯಾವುದೇ ಒಂದು ನಾವು ಅಡಿಗೆ ಮಾಡಬೇಕಾದ್ರು ಯಾರು ತಿಳ್ಕೊಂಡೆ ಮಾಡಿರೋಲ್ಲ ನಾವು ಆದಷ್ಟು ಟ್ರೈ ಮಾಡಿ ಮಾಡ್ತ ಮಾಡ್ತ ಹೋದ್ರೆ ಇವತ್ತು ಒಂದಿನ ಕೆಟ್ಟು ಹೋಗಿದೆ ನಾಳೆ ಅದೇ ಚೆನ್ನಾಗಾಗುತ್ತೆ ಅಂತ ನಾವು ಅಡಿಗೆ ಮಾಡೋದೇ ಬಿಡಬಾರ್ದು ಬಟ್ ನಮಗ್ ಫಸ್ಟೇ ಅದು ಯಾವ್ತರ ಮಾಡ್ತಾರೆ ಏನು ಏನು ಹಾಕ್ತಾರೆ ಹೆಂಗ್ ಮಾಡಬೇಕು ಎಷ್ಟು ಬೇಯಿಸ್ಬೇಕು ಎಷ್ಟು ಇದುಮಾಡ್ಬೇಕು ಅನ್ನೋ ಸ್ಟೆಪ್ಸ್ ಗೊತ್ತಿದ್ರೆ ಅಡಿಗೆ ತುಂಬ ಚೆನ್ನಾಗ್ ಆಗುತ್ತೆ